ಹಲೋ ಹಲೋ ನಮಸ್ತೆ ಮ್ಯಾಮ್

ನಮಸ್ತೆ ಮೇಡಮ್ ನೀವು ರಮ್ಯಾ ಡಾಕ್ಟರ್ ಮಾತನಾಡೋದಾ ನಾವು ಪೇಶೆಂಟ್ ಕಾಂತರಾಜ್ ಮಾತಾಡೋದು ನನಗೆ ಒಂದು ವಾರದಿಂದ ಕೈಕಾಲು ನೋವು ಬರ್ತವೆ ಆಗತ್ತೆ ಮತ್ತು ತಲೆ ಭಾರ ಆಗುತ್ತೆ ಸುಸ್ತಾಗುತ್ತೆ ಜ್ವರ ಬರ್ತಿದ್ವು ಮೊದಲಿಗೆ ಮೊನ್ನೆ ಆಸ್ಪತ್ರೆಗೆ ಬಂದು ನಿಮ್ಮ ಹತ್ತಿರ ತೋರ್ಸ್ಕೊಂಡು ಹೋಗಿದ್ದೆ ಆದ್ರೆ ಸ್ವಲ್ಪನು ಕಡಿಮೆ ಆಗಿಲ್ಲ ಮೇಡಮ್ ಈಗ ನಾನೇನು ಮಾಡಬೇಕು ಊಟ ಅನ್ನ ಮುದ್ದೆ ಸಾರು ಊಟ ಮಾಡ್ತಿರಿ ಮೇಡಮ್ ಹ್ಞೂ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ತನಕ ನಿದ್ದೆ ಮಾಡ್ತಿರಿ ಮತ್ತೆ ಅಂದರೆ ಹ್ಞೂ ಮೇಡಮ್ ಅದು ನ್ ಅಲ್ಲಿ ಮೇಡಮ್ ಇದು ನಮಗೆ ಯಾಕೋ ಕೈ ಕಾಲು ನೋವು ಭಾಳ ಜಾಸ್ತಿ ಆಗತೈತೆ ಮತ್ತೆ ನಮಗೆ ನಿಂತ್ಕೊಳೋಕಾಗಲ್ಲ ತಲೆ ಭಾರ ಆದಂಗೆ ಆಗುತ್ತೆ ಹಾಗೆಲ್ಲ ಜಾಸ್ತಿ ಅವು ಮೊನ್ನೆಗಿಂತ ಜಾಸ್ತಿ ಇವತ್ತು ಜಾಸ್ತಿ ಆಗಿದೆ ಆಸ್ಪತ್ರೆಗೆ ಯಾವಾಗ ಬರ್ಬೆಕು ಮೇಡಮ್ ನಾಡ್ದು ಬರಲಿ ಏನು ಮೇಡಮ್ ಬ್ಲಡ್ ಚೆಕ್ಅಪ್ ಮಾಡ್ಸಬೇಕಾ ಮೇಡಮ್ ಆಸ್ಪತ್ರೆ ಪಕ್ಕದಲ್ಲಿದೆಯಾ ಅವ್ರು ಎಷ್ಟು ಗಂಟೆ ತನಕ ಇರ್ತಾರೆ ಬ್ಲಡ್ ಚೆಕ್ಅಪ್ ಮಾಡುವ ಡಾಕ್ಟ್ರು ಮೇಡಮ್ ನಾಲ್ಕು ಗಂಟೆ ತನಕ ಇರ್ತಾರೆ ಶನಿವಾರ ಭಾನುವಾರ ರಜೆ ಇರತ್ತಾ ಮತ್ತೆ ಮೆ ಮೇಡಮ್ ಮಾ ಶನಿವಾರ ಬರ್ಬೋದು ಶನಿವಾರ ಎಷ್ಟು ಗಂಟೆಗೆ ಮೇಡಮ್ ನಾಲ್ಕು ಗಂಟೆ ಒಳಗೆ ಮಾತ್ರೆ ಇನ್ನೂ ಒಂದೆರಡು ಇದ್ದಾವೆ ಅವೆರಡನ್ನು ನುಂಗಿ ಬರಬೇಕು ಖಾಲಿ ಆದಮೇಲೆ ಬರಬೇಕಾ ಹ್ಞೂ ಓಕೆ ಸರಿ ಸರಿ ಮೇಡಮ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು